ನಿಸರಿಗ ಇದೇ ಒಂದು ಒಂದಿನ ಯಾವತ್ತೋ ಒಂದಿನ ನಮ್ಮ ತಂದೆಯವರಿಗೆ ಹುಷಾರಿರಲಿಲ್ಲ ಅವ್ರಿಗೂ ಬ್ಲಡ್ ಕ್ಯಾನ್ಸರು ಅದು ಇದಾಗಿಬಿಟ್ಟು ಈಗ ತೀರೋಗಿಬಿಟ್ರು ಆ ಟೈಮಲ್ಲಿ ನಮ್ಗೆ ಅನ್ನಿಸಿದ್ದೇನಪ್ಪಾ ಅಂತ ಅಂದ್ರೆ ಹತ್ತಿರದಲ್ಲಿದ್ದಿದ್ದು ಫಸ್ಟು ಬ್ಲಡ್ ಕ್ಯಾನ್ಸರಿದೆ ಅಂತ ಗೊತ್ತಾಯಿತು ಬಟ್ ತಕ್ಷಣ ನಮ್ಗೆ ಯಾವುದು ಹತ್ರ ಆಸ್ಪಿಟಲ್ ಇರುತ್ತೆ ಅಲ್ಲೇ ತೋರಿಸಬೇಕು ನಾವು ಯಾರಿಗೆ ಎಲ್ಲಿ ತೋರಿಸಿರ್ತೀವಿ ಅಲ್ಲಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಆ ಟೈಮ್ನಲ್ಲಿ ನಮಗೆ ಮುಖ್ಯವಾಗಿ ಸದ್ಯದ ಪರಿಸ್ಥಿತಿಗೆ ನಮ್ಮ ತಂದೆನ ಉಳಿಸ್ಕೊಳ್ಬೇಕು ನಮ್ಮ ತಂದೆ ಆತ ನಮ್ಮ ತಂದೆ ಅಂತಲ್ಲ ಯಾರಿಗಾದರೂ ಅಷ್ಟೇ ಆ ಸಿಚುಯೇಷನ್ನಲ್ಲಿ ಉಳಿಸ್ಕೊಳ್ಬೇಕು ಅಂದ ತಕ್ಷಣ ಆಸ್ಪತ್ರೆಗೆ ಅಲ್ಲಿ ಆ ಸದ್ಯಕ್ಕೆ ಬದುಕಿಸ್ಬೇಕು ಅನ್ನೋ ಒಂದು ರೀಸನ್ನಿಂದ ಇರ್ತೀವಿ ಮತ್ತು ಹೋಗ್ತೀವಿ ಯಾಕೆಂದರೆ ಎಲ್ಲ ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹತ್ರದಲ್ಲಿ ಸರ್ಕಾರಿ ಆಸ್ಪೆಟ್ಲ್ಗಳು ಮೇನಾಗಿ ಮೇನಾಗಿರ್ತದೆ ಮತ್ತು ಅದೇ ನಮಗೆ ಅತ್ಯಂತ ಉಪಯೋಗವಾಗಿರ್ತದೆ ಯಾಕಂತ ಅಂದ್ರೆ ನಮ್ಮ ನಮ್ಮ ಪರಿಸ್ಥಿತಿ ನೋಡಿದರೆ ನಾವು ಶ್ರೀಮಂತರೂ ಅಲ್ಲ ತುಂಬ ಬಡವರಾಗಿರ್ತೀವಿ ಬಡವರೂ ಆಗಿರ್ತೀವಿ ಅಲ್ಲೆಲ್ಲ ಹೋಗಿರ್ತೀವಿ ನಮಗೆ ಕರೆಕ್ಟಿ ಟ ಆನ್ ಟೈಮಿಗೆ ಹೋದಾಗ ನಮಗೆ ಯಾರಾದರೂ ತುಂಬ ಎಮರ್ಜೆನ್ಸಿ ತುರ್ತು ಅಂತಂದಾಗ ಯಾರೂ ಸಹಾಯ ಎಲ್ಪ್ ಮಾಡೋದಿಲ್ಲ ಒಬ್ಬೊಬ್ಬರು ಕರುಣೆ ಅವ್ರಿಗೂ ಮನಸ್ಥಿತಿ ಬೇಕು ಕರುಣೆ ಇರಬೇಕು ಅಲ್ವ ಈಗ ಆಸ್ಪೆಟ್ಲಿಗೆ ಹೋದ ತಕ್ಷಣ ಅಥವಾ ಏನೂ ನಮಗೆ ವ್ಹೀಲ್ ಚೇರ್ಸಿರೋಲ್ಲ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗ್ಲಿಲ್ಲ ಅಂತ ಅಂದ್ರೆ ಏನು ಆ ಸೌಲಭ್ಯಗಳು ಇದ್ದರೂ ಸಹ ಕರೆಕ್ಟಾಗಿ ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿ ಕೊಡುವುದಿಲ್ಲ ಈಗ ಅವ್ರ್ಗಳೇನು ಕೂತ್ಕೊಳ್ಳೋಕ್ಕೂ ಆಗುವುದಿಲ್ಲ ಆಗ ವ್ಹೀಲ್ ಚೇರ್ ಸಹ ಇರುವುದಿಲ್ಲ ಸ್ಟ್ರೆಚ್ಚರ್ಗಳು ರೆಡಿ ಇರುವುದಿಲ್ಲ ಮೇನಾಗಿ ನಮಗೆ ಡಾಕ್ಟ್ರಗಳು ಇರು ಈವಾಗ ಗೌರ್ಮೆಂಟ್ ಆಸ್ಪೆಟ್ಲುಗಳಲ್ಲಿ ಏನೂ ಅವರು ಆ ಟೈಮಿಗೆ ಇರಬೇಕಾದವ್ರೂ ಸಹ ಇರುವುದಿಲ್ಲ ಬೇಕಾದರೆ ಬೆಳಗ್ಗೆ ಬಂದು ಮಧ್ಯಾಹ್ನ ಹೊರ್ಟೋಗೋವ್ರು ಅಂತ ಇರ್ತಾರೆ ನಾವು ಏನಪ್ಪಾ ಎಮರ್ಜೆನ್ಸಿ ಅಂತಂದಾಗ ಇಲ್ಲ ಡಾಕ್ಟ್ರಗಳು ಬರಬೇಕು ಆಮೇಲೆ ಈ ಆಕ್ಸಿಡೆಂಟ್ ಕೇಸ್ಗಳಾದಾಗ ಪೋಲೀಸ್ ಕೆಲಸ ಪೋಲೀಸ್ ಕೇಸಾಗ್ತದೆ ಆವಾಗ ಪೋಲೀಸ್ ಬರಬೇಕು ಅಲ್ಲಿ ತನಕ ನಮಗೆ ಟ್ರೀಟ್ಮೆಂಟ್ ಮಾಡೋಲ್ಲ ಈ ರೀತಿಯೆಲ್ಲ ತೊಂದರೆಗಳ್ನ ನೋಡಿ ನಾವು ಸಾಕಾಗಿದೆ ಆದ್ದರಿಂದ ಈ ಏನು ಈಗ ಅವರು ಡಾಕ್ಟ್ರಿಗೆ ತೋರಿಸಬೇಕು ಅಂದರೆ ಫುಲ್ ಸರತಿ ಸಾಲೇ ಇರುತ್ತೆ ಏನೋ ಒಬ್ಬರಿಗೆ ಎಮರ್ಜೆನ್ಸಿ ಸಮಸ್ಯೆ ಅಂತ ಬಂದಾಗ ಅವರಿಗೆ ಆ ಟೈಮಲ್ಲಿ ಏಕೆಂದರೆ ನಮ್ಗಷ್ಟೊಂದು ಸೀರಿಯಸ್ ಆಗೋದಿಲ್ಲ ಸಲ ಸರದಿ ಸಾಲಲ್ಲಿ ಕೂತಿರೋರು ಲೈನಲ್ಲಿ ಕೂತಿರೋರು ಬಿಡದಾಗ ಅಕಸ್ಮಾತು ಅವರನ್ನ ಬಿಟ್ಟರೆ ಜಗಳ ಆಡೋದು ಈ ಥರಯೆಲ್ಲ ಮಾಡೋದು ಹಿಂಗೆಲ್ಲ ಮಾಡ್ತಾರೆ ಬಟ್ ಆ ಟೈಮಲ್ಲಿ ನಾವು ಮನುಷ್ಯತ್ವನ ನೋಡಿ ಅವ್ರ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಆಮೇಲೆ ಏನು ಏನು ನರ್ಸಿಂಗ್ ನರ್ಸ್ಗಳಿರುವಾಂಗಿಂದ ನೈಟು ಏನು ರಾತ್ರಿ ಸಮಯದಲ್ಲೋದ್ರೆ ಡಾಕ್ಟರ್ಸ್ಗಳಂತೂ ಇರೋಲ್ಲ ಬಿಡಿ ಅವರು ಬೆಳಗ್ಗಿನ ಟೈಮೇ ಮಾಮೂಲಿ ಡ್ಯೂಟಿ ಟೈಮ್ ಮಾಡೋ ಆ ಟೈಮಲ್ಲಿ ಡಾಕ್ಟ್ರಗಳು ಇರೋಲ್ಲ ಆದುದರಿಂದ ನೈಟ್ ಟೈಮ್ ಹೋದ್ರೆ ನೀವು ಅಲ್ಲಿ ನರ್ಸ್ಗಳೇ ಇರೋದು ನರ್ಸ್ಗಳೂ ಕೂಡ ಡಾಕ್ಟ್ರಗಳಂತೆ ನೈಟ್ ಡ್ಯೂಟಿ ಮಾಡೋಕೆ ನರ್ಸ್ಗಳು ಹಾಕಿರ್ತಾರೆ ಅಲ್ವ ಏನಾದ್ರೂ ಎಮರ್ಜೆನ್ಸಿ ಫುಲ್ಲು ಎಮರ್ಜೆನ್ಸಿ ಅಂತ ಅಂದ್ರೆ ನರ್ಸ್ಗಳೇನು ಮಾಡೋಕ್ಕಾಗೋಲ್ಲ ಅಲ್ವ ಅವರು ಏನೂ ನಮಗೆ ಫಸ್ಟು ಒಂದು ಒಂದೊಂದು ಟೈಮಲ್ಲಿ ನಮಗೇನು ಪೇಶೆಂಟ್ದು ಮೇಯ್ನು ಚೀಟಿ ಬರೆಸ್ಬೇಕು ನಾವು ಒಬ್ಬೊಬ್ಬರು ಚೀಟಿ ಬರೆಸಿ ಅಂತಾರೆ ಆ ಟೈಮಲ್ಲಿ ಪೇಶೆಂಟ್ ಕಂಡೀಶನ್ ನೋಡಬೇಕು ಎಲ್ಲರೂ ಸಹ ಮಾನವೀಯತೆ ಮೆರಿಬೇಕಲ್ಲಿ ಅಲ್ವ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಇನ್ನೊಂದೇನಪ್ಪ ಅಂತ ಅಂದ್ರೆ ನೀವು ಗೌರ್ಮೆಂಟ್ ಆಸ್ಪೆಟಲ್ಲು ಮತ್ತು ಪ್ರೈವೇಟ್ ಆಸ್ಪೆಟ್ಲುಗಳನ್ನು ಡಿಫ್ರೆನ್ಸ್ ಏನು ನೋಡ್ಬೋದು ನಾವು ಗೌರ್ಮೆಂಟ್ ಆಸ್ಪೆಟ್ಲುಗಳಲ್ಲಿ ನಮಗಂತೂ ತುಂಬ ಸಹಾಯ ವ ತುಂಬ ನಮಗೇನು ಸದುಪಯೋಗ ಪಡ್ಸ್ಕೊಳ್ಳೋಕ್ಕೂ ಸಾಧ್ಯವೇ ಆಗೋಲ್ಲ ನಾವಂತಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಧ್ಯ ಆಗೋಲ್ಲ ಅದು ಅಲ್ವ ಮೆಡಿಸನ್ಸ್ಗಳೇ ಇರಲಿ ನರ್ಸ್ಗಳೇ ಇರಲಿ ಸ್ಟಾಫ್ ನರ್ಸ್ಗಳೇ ಇರಲಿ ಡಾಕ್ಟ್ರ್ಗಳೇ ಇರಲಿ ಏನು ಪೇಶಂಟ್ಸ್ಗಳಿಗೆ ಸಾರ್ವಜನಿಕರಿಗೆ ಏನೇನು ಅಲ್ಲಿ ಉಪಯೋಗ ಆಗಿರತ್ತೆ ಅಂಥದ್ದು ತುಂಬ ಕಡಿಮೆ ಅಂತೆ ಬರೋದು ಇದ್ದರೂ ಸಹ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಡದೇ ಇರೋದು ಡಾಕ್ಟ್ರಗಳು ಬರಬೇಕು ಅಂತ ವೇಯ್ಟ್ ಮಾಡಿಸೋದು ಆ ಟ ಆ ಆ ಪರಿಸ್ಥಿತಿಯಲ್ಲಿ ಪೇಶೆಂಟ್ ಕಂಡೀಷನ್ನು ಯಾವ ರೀತಿ ಯಾವ ಲೆವಲ್ಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ ಅಲ್ವ ಈ ರೀತಿಯೆಲ್ಲ ಕಂಡೀಷನ್ಗಳು ಬರುತ್ತೆ ಈಗ ಆಕ್ಸಿಡೆಂಟಾದಾಗ ಒಬ್ಬರು ವ್ಯಕ್ತಿ ಆಕ್ಸಿಡೆಂಟಾದಾಗ ಆ್ಯಂಬುಲೆನ್ಸ್ ವ್ಯವಸ್ಥೆಗಳು ಹಿಂದೆ ಕೋವಿಡ್ ಸಮಯದಲ್ಲಿ ನಮ್ಮ ಸಿದ್ದಣ್ಣ ಅಂತ ಒಬ್ಬರಿದ್ರು ಅರ್ಜೆಂಟು ನಮ್ಮ ಸಂತೆ ಮರೊಳ್ಳಿಯಿಂದ ನಗರಕ್ಕೆ ಆಂಬುಲೆನ್ಸ್ಗಳು ತಗೊಳ್ಳಿ ಒಂದು ಆಂಬುಲೆನ್ಸ್ಗಳೂ ಇಲ್ಲ ಆ ಟೈಮಲ್ಲಿ ಇದು ನೋಡಿ ಗೌರ್ಮೆಂಟು ಎಷ್ಟು ಅಲ್ಲೇ ಗೌರ್ಮೆಂಟವ್ರು ಅಲ್ಲೇ ಎಷ್ಟು ತಮ್ಮ ಅನವ್ಯಯ ಕಾರ್ಯ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕಂದ್ರೇಳಿ ಸಾರ್ವಜನಿಕರಿಗೆ ನಮ್ಮ ನಮಗೋಸ್ಕರನೇ ಇರೋದು ಸರ್ಕಾರ ಇನ್ಯಾರಿಗೂ ಅಲ್ಲ ನಮಗೇ ಮಾಡಲಿಲ್ಲಾಂದ್ರೆ ಏನಕ್ಕೆ ಅವರೆಲ್ಲ ಗೌರ್ಮೆಂಟು ಎಂಪ್ಲಾಯಿಗಳು ಗೌರ್ಮೆಂಟು ಅನ್ನೋದಕ್ಕೆ ನಾಲಾಯಕ್ಕು ಪದ ಬಂದ್ಬಿಡುತ್ತೆ ಆ ಟೈಮಲ್ಲಿ ಈಗ ಆವಾಗ ನಗರ ಆಸ್ಪೆಟ್ಲಿಗೆ ಅವ್ರನ್ನ ಆಟೋದಲ್ಲಿ ತಗೊಂಡೋಗಿ ಅವ್ರಿಗೆ ಆಕ್ಸಿಜನ್ನು ಫಲಕಾರಿ ಆಗೋಯಿತು ಆಕ್ಸಿಜನ್ನು ಉಸಿರಾಡೋಕ್ಕೆ ತೊಂದರೆ ಆಗಲಿಲ್ಲ ಆ ಟೈಮಲ್ಲಿ ಕಾರ್ಡಿಯಾಕ್ ಅರೆಸ್ಟಾಗಿ ಆಕ್ಸಿಜನ್ ದುರಂತ ಅಂತಲೋ ನೀವು ತುಂಬ ದಿನಗಳ ಹಿಂದೆ ನೋಡಿರ್ಬೋದು ಮೂವತ್ತು ಜನ ಆಕ್ಸಿಜನ್ ದುರಂತದಿಂದ ಸತ್ತರು ಅದರಲ್ಲಿ ನಮ್ಮ ಸಿದ್ದಣ್ಣ ಅನ್ನೋರು ಒಬ್ಬರು ಅಲ್ಲಿ ಯಾವ ರೀತಿ ತೊಂದರೆ ಅನುಭವಿಸಿದ್ದಾರೆ ಅಂತ ಇಡೀ ಕರ್ನಾಟಕ ನೋಡಿರುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಏನು ಮೈಸೂರವರು ಮೈಸೂರು ಡಿ ಸಿ ನಮಗೆ ಆಕ್ಸಿಜನ್ ಸಪ್ಲ್ ಸಪ್ಲೈ ಮಾಡ್ಲಿಲ್ಲ ಅಂತಂದ್ಬಿಟ್ಟು ನಮ್ಮ ಚಾಮರಾಜನಗರ ಡಿ ಸಿಯವರು ಅವ್ರ ಮೇಲೆ ಆರೋಪ ಮಾಡಿದರು ಮೈಸೂರು ಡಿ ಸಿಯವರು ನಾವು ಕೊಟ್ಟಿದ್ದೀವಿ ಆ ಟೈಮಲ್ಲಿ ಬಳಸಿದ್ದೀವಿ ಅಂತ ಅವರು ಕೂಡ ಅವ್ರ ಮೇಲೆ ಏನು ಹೇಳಿ ಅವ್ರ ಮೇಲೂ ಕೂಡ ಒಂದು ಆರೋಪ ಬರೋವಂಗೆ ಹಿಂಗೆ ಮಾತಾಡಿದ್ರೂ ಈ ಟೈಮ್ನಲ್ಲಿ ಮಧ್ಯದಲ್ಲಿ ಸಿಗಾಕ್ಕೊಂಡು ತೊಂದರೆ ಅನುಬವ್ಸಿದ ಯಾರು ಹೇಳಿ ನಮ್ಮಂಥ ಸಾರ್ವಜನಿಕರು ಆದ್ದರಿಂದ ಸರ್ಕಾರದವರು ಸರ್ ಸಾರ್ವಜನಿಕರಿಗಾಗಿ ಸರ್ಕಾರಿ ಆಸ್ಪೆಟ್ಲ್ಗಳಲ್ಲಿ ಏನೇನು ಸೌಲಭ್ಯ ಇದೇ ಅದು ನಮಗೆ ಕರೆಕ್ಟಾಗಿ ಕೊಡಬೇಕು ಅಲ್ವ ಗ್ ಈಗ ನೀವು ಫಾರ್ ಎಕ್ಸಾಂಪಲ್ ಗರ್ಭಿಣಿಗಳನ್ನೇ ತಗೊಳ್ಬೋದು ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಆ ಗರ್ಭಿಣಿ ಆ ಟೈಮಲ್ಲಿ ಅವ್ರಿಗೆ ನಡೆಯೋಕ್ಕೆ ಹಾಗೆ ಆಗುವುದಿಲ್ಲ ಅಲ್ವ ಒಬ್ಬರು ಅವರನ್ನ ಹಿಡ್ಕೊಂಡು ಡಾಕ್ಟ್ರ ಹತ್ರ ತೋರ್ಸೋಕೆ ಕರ್ಕೊಂಡೋಗ್ಬೇಕು ಅಲ್ವ ಅವರನ್ನ ಎಷ್ಟು ನಿಧಾನಕ್ಕೋಗಿ ಸ್ಟ್ರೆಕ್ಚರ್ ಮೇಲೆ ಮಲಗಿಸ್ಬೇಕು ಎಲ್ಲದ್ರ ಬಗ್ಗೆಯೂ ಯೋಚನೆ ಮಾಡಬೇಕಾಗುತ್ತೆ ಅಲ್ವ ಆದ್ದರಿಂದ ಇಲ್ಲೇ ನೋಡಿ ಇಲ್ಲೇ ನಮ್ಮ ಎಷ್ಟು ಅಲಭ್ಯತೆಗಳನ್ನು ಗೌರ್ಮೆಂಟವ್ರು ನೀಡ್ತಾರೆ ನಮ್ಮ ಸಾರ್ವಜನಿಕರು ಯಾವ ರೀತಿ ಸವಲತ್ತುಗಳನ್ನು ಪಡ್ಕೊಳ್ತವ್ರೆ ಅನ್ನೋದು ಬೇಸಿಕ್ಕಾಗಿ ಎಲ್ಲರೂ ನೋಡ್ತವ್ರೆ ಆದ್ದರಿಂದ ನಮ್ಮ ಸರ್ಕಾರ ಸಾರ್ವಜನಿಕ ಆಸ್ಪೆಟ್ಲ್ಗಳಲ್ಲಿ ಸಾರ್ವಜನಿಕರಿಗಾಗಿ ಪಬ್ಲಿಕ್ಗಳಿಗಾಗಿ ಸವಲತ್ತುಗಳನ್ನು ಕೊಡೋದರಲ್ಲಿ ಎಡವ್ತಾಯಿದ್ದಾರೆ ಆದ್ದರಿಂದ ಬಡವರು ಬಗ್ಗರು ಏನೋ ತುಂಬ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸ್ ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿಯೇ ಒಂದು ಒಂದು ಲೆವೆಲ್ಗೆ ಅದೊಂದೇ ಬಡವರಿಗೆ ಅದೊಂದೇ ಆಗಿರ್ತದೆ ಅವ್ರ ಹತ್ರ ದುಡ್ಡಿರೋಲ್ಲ ಖರ್ಚು ಮಾಡೋಕ್ಕೆ ಪ್ರೈವೇಟ್ ಆಸ್ಪೆಟ್ಲಿಗೆ ಅಷ್ಟೊಂದೇನು ದೊಡ್ಡವರಲ್ಲ ಅವರು ಯಾರಿಗೇ ಆಗಲಿ ಅವ್ರಂತಲ್ಲ ಅವ್ರ ಫ್ಯಾಮಿಲಿಯವ್ರಲ್ಲಿ ಎಷ್ಟು ತೊಂದ್ರೆಗಳು ಅನುಭವ್ಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅಲ್ವ ಆಮೇಲೆ ಸಾರ್ವಜನಿಕರು ಏನೆಲ್ಲ ತೊಂದರೆಯಾಗ್ತಿದೆ ಅದ್ರ ಬಗ್ಗೆ ಎಲ್ಲ ಈ ಹೆಚ್ಚಿನ ಕ್ರಮವನ್ನು ವಹಿಸ್ಕೊಳ್ಬೇಕು ಅವರು ಅಲ್ವ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮಾವ ಅವರು ಒಬ್ಬರಿದ್ರು ಜೆ ಎಸ್ ಎಸ್ ಹಾಸ್ಪೆಟ್ಲಿಗೆ ಅಡ್ಮಿಟ್ ಮಾಡಿದವು ಆವತ್ತು ನೈಟು ಎಮರ್ಜೆನ್ಸಿ ರಾತ್ರಿ ಹನ್ನೆರಡುವರೆ ಆಗಿತ್ತು ಸೇಮು ನಮ್ಮ ಸಿದ್ದಣ್ಣ ಅವರದ್ದು ಹೇಳಿದೆನಲ್ಲ ಅದೇ ಮೈಸೂರಿಗೆ ಕರ್ಕೊಂಡೋಗಬೇಕು ಮೈಸೂರಿಗೆ ಕರ್ಕೊಂಡೋಗೋಕ್ಕೆ ವೆಂಟಿಲೇಟರ್ ಇರೋ ಆಂಬುಲೆನ್ಸೇ ಬೇಕು ವೆಂಟಿಲೇಟರ್ ಇರುವಂಥ ಆಂಬುಲೆನ್ಸು ಸಿಗ್ತಾಯಿಲ್ಲ ಅಲ್ವ ಅಲ್ಲೇ ನೋಡಿ ಎಷ್ಟು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಅಂತ ಅಂದ್ರೆ ಗೌರ್ಮೆಂಟವ್ರು ಆ ಟೈಮಲ್ಲಿ ನಮಗೆ ಆಂಬುಲೆನ್ಸು ಆಂಬುಲೆನ್ಸ್ನ ಒದಗ್ಸುವಂಥ ಕೆಲಸ ಮಾಡೋಕ್ಕಾಗಲಿಲ್ಲ ಅವರು ಅಥವಾ ಪ್ರೈವೇಟ್ ಆಸ್ಪೆಟ್ಲ್ ಅಂತ ಹೇಳ್ತಾಯಿಲ್ಲ ನಾನು ಗೌರ್ಮೆಂಟ್ ಈಗ ನಾವು ಗೋ ಜೆ ಎಸ್ ಎಸ್ ಆಸ್ಪೆಟ್ಲಿಂದ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಬಂದು ಅಲ್ಲಿ ಸಹ ಆಂಬುಲೆನ್ಸ್ಗಳಿಗೆ ಎಲ್ಲ ಸಹ ಟ್ರೈ ಮಾಡಿದ್ವಿ ಒಬ್ಬರಿಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಆಂಬುಲೆನ್ಸ್ ಅವ್ರದ್ದು ಇನ್ನೊಬ್ರಿಗೆ ಫೋನ್ ಮಾಡಿದರೆ ರೀಚೇ ಆಗ್ತಿಲ್ಲ ಇನ್ನೊಬ್ರಿಗೆ ಫೋನ್ ಮಾಡಿದರೆ ನಾವು ಬರೋಲ್ಲ ಸಾರು ನಾವು ಬೇರೆ ಕಡೆ ಇದ್ದೀನಿ ಅಂತ ಅಂತಾರೆ ಆ ಟೈಮಲ್ಲಿ ನಾವು ಎಷ್ಟು ದುಡ್ಡಾದರೂ ಕೊಡ್ತೀವಿ ಬನ್ನಿ ಅಂತ ಹೇಳಿದರು ವೆಂಟಿಲೇಟರ್ ಇರೋ ಆಂಬುಲೆನ್ಸ್ಗಳು ಸಿಗ್ತಾಯಿಲ್ಲ ವೆಂಟಿಲೇಟರ್ ಇರೋ ಆಂಬುಲೆನ್ಸ್ಗಳನ್ನ ಜಾಸ್ತಿ ಇದ್ಮಾಡಬೇಕು ನಮಗೆ ಪ್ರೊವೈಡ್ ಮಾಡಬೇಕು ಗೌರ್ಮೆಂಟವ್ರು ಸಾರ್ವಜನಿಕರ ಬಗ್ಗೆ ತುಂಬ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಲ್ವ ಕೆಲವೊಂದು ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿ ಡಾಕ್ಟ್ರುಗಳೇ ಇರೋಳಳ ಎಲ್ಲರೂ ಸಹ ಬರೇ ನರ್ಸಿಂಗ್ ನರ್ಸುಗಳು ಏನು ಈವಾಗೇನು ಮುಗಿಸ್ಕೊಂಡು ಬಂದಿರ್ತಾರಲ್ಲ ಅಂಥವ್ರು ಅವರೆಲ್ಲ ಬಂದು ನೋಡ್ಕೊಳ್ತಾ ಇರ್ತಾರೆ ಏನಾದರೂ ಫುಲ್ಲು ಎಮರ್ಜೆನ್ಸಿ ಕೇಸ್ಗಳು ಅಂತಂದಾಗ ಬಂದಾಗ ಅವ್ರೇನು ಮಾಡೋಕೆ ಸಾಧ್ಯ ವಿ ನೀಡ್ ಡಾಕ್ಟರ್ಸ್ಸ್ ಅಲ್ವ ಸರತಿ ಸಾಲುಗಳು ಇಲ್ಲ ಶೌಚಾಲಯಗಳು ಸರಿ ಇರೋಲ್ಲ ಏನು ಆಪರೇಷನ್ ತಿಯೇಟರುಗಳಿಗೆ ಸ್ಟ್ರೆಚ್ಚರ್ ಇರುವುದಿಲ್ಲ ಎಲ್ಲ ಸಹ ಬೇಕಾಗುತ್ತೆ ಅದನ್ನೆಲ್ಲ ಗೌರ್ಮೆಂಟು ಪ್ರೊವೈಡ್ ಮಾಡಬೇಕು ಅನ್ನೋದು ನಮ್ಮದೂ ಒಂದು ಮಾತು ಒಂದು ನಮಗೂ ಬೇಕು ಅನ್ನೋದು ಸಹ ಒಂದು ಆಜ್ಞೆ ಅದು ಇದೆಲ್ಲ ಮಾಡಬೇಕು ಗೌರ್ಮೆಂಟವರು ನಮಗೆ ಅಲ್ವ ತುಂಬ ತುಂಬ ತೊಂದರೆಗಳಾಗ್ತಿದೆ ಗೌರ್ಮೆಂಟ್ ಆಸ್ಪೆಟ್ಲುಗಳಿಂದ ಪೇಶಂಟ್ಸ್ಗಳಿಗೆ ಬೆಡ್ ಇರೋದಿಲ್ಲ ಮಲ್ಕೊಳ್ಳೋಕ್ಕೆ ಅಲ್ಲ ಫ್ಯಾನ್ ಸಹ ಇರುವುದಿಲ್ಲ ಶೌಚಾಲಯಗಳನ್ನ ನೀಟಾಗಿ ಇಟ್ಕೊಳ್ಳೋದಿಕ್ಕೆ ವರ್ಕರ್ಸ್ನ ಇಟ್ಕೊಳ್ಳೋದಿಲ್ಲ ಕರೆಕ್ಟಾಗಿ ಅಲ್ವ ಒಂದೊಂದು ಆಸ್ಪಿಟಲ್ಗಳಲ್ಲಿ ನೋಡಿರ್ಬೋದು ವುಮೆನ್ಸ್ ವಾರ್ಡ್ಗಳು ಬಿಟ್ಟರೆ ಜೆಂಟ್ಸ್ ವಾರ್ಡ್ಗಳು ಇರುವುದಿಲ್ಲ ಅಲ್ವ ಈ ರೀತಿಯೆಲ್ಲ ಕಷ್ಟಗಳು ಬರ್ತದೆ ಅದಕ್ಕೋಸ್ಕರ ಆಮೇಲೆ ಇವ್ರದ್ದು ಮೆಡಿಸಿನ್ಸ್ಗಳು ಇರೋದಿಲ್ಲ ಟ್ಯಾಬ್ಲೆಟ್ಸ್ಗಳು ಸಹ ಸಿಗ್ ಸಿಗೋದಿಲ್ಲ ಎಲ್ಲ ನಾವು ಈಗ ತುಂಬ ಬಡ ವ್ಯಕ್ತಿಗಳು ಅವ್ರಿಗೆ ಮೆಡಿಸಿನ್ಸ್ಗಳು ತಗೊಳ್ಳೋದಕ್ಕಾಗೋದಿಲ್ಲ ಅವ್ರ ಹತ್ರ ಅಷ್ಟೊಂದು ಹಣ ಇರೋದಿಲ್ಲ ಆ ಮೆಡಿಸಿನ್ಸ್ ತರದೇ ಇದ್ದರೆ ಈ ಪೇಶಂಟ್ಸ್ ತುಂಬ ಎಮರ್ಜೆನ್ಸಿಲಿ ಇದ್ದಾಗ ಸಾವನ್ನೇ ಅಪ್ಬೋದು ಅಲ್ವ ಈ ರೀತಿಯೆಲ್ಲ ತೊಂದರೆಗಳು ಬರುತ್ತೆ ಅದಕ್ಕೋಸ್ಕರ ಏನು ಸರತಿ ಈ ಲೈನ್ಗಳಲ್ಲಿ ಕೂತಿರ್ತಾರೆ ಆ ಲೈನ್ಗಳೇ ಅವ್ರಿಗೆ ಲೈನಲ್ಲಿ ನಿಂತ್ಕೊಳ್ಬೇಕು ಒಂದೊಂದು ಕಡೆ ಟೇಬಲ್ಗಳಿರೋದಿಲ್ಲ ಚೇರ್ ಸಹ ಇರುವುದಿಲ್ಲ ತುಂಬ ಕ್ಯೂವಲ್ಲಿ ಇರ್ತಾರೆ ಜನಗಳು ಅಲ್ವ ಈ ರೀತಿ ಪರಿಸ್ಥಿತಿಗಳೆಲ್ಲ ಬಂದಾಗ ನಮಗೆ ತೊಂದರೆ ತೊಂದರೆ ಅನುಭವಿಸೋದು ಅನ್ನಬಹುದು ಸಹಜ ಆಗಿದೆ ಈವಾಗ ನಮ್ಮ ಪ್ರಕಾರ ನಮ್ಮ ಗೌರ್ಮೆಂಟು ಈ ಥರ ಒಂದು ಸೌಲಭ್ಯಗಳನ್ನು ಕೊಡೋದರಲ್ಲಿ ಎಡ್ವ ಎಡವಟ್ಟು ಮಾಡಿದೆ ಅವರು ಎಡವ್ತಾಯಿದ್ದಾರೆ ಅಲ್ವ ಆದ್ದರಿಂದ ಏನೇ ರೋಗಕ್ಕೆ ಸಾಮಾನ್ಯವಾಗಿ ಅಲ್ಲಿ ಇರೋ ಜನಗಳಿಗೆ ತಮ್ಮ ಅಕ್ಕಪಕ್ಕ ಇರೋ ಆಸ್ಪಿಟಲ್ಗಳೇ ಅವರಿಗೆ ಜೀವನಾಧಾರಿತ ಒಂದು ಆರೋಗ್ಯಕರವಾದ ಏನು ಅವ್ರಿಗೆ ಆರೋಗ್ಯ ತೊಂದರೆ ಆಗಿದ್ದರಿಂದ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಯಾಕೆಂದರೆ ಅವ್ರ ಕೈಯ್ಯಲ್ಲಾಗೋದಿಲ್ಲ ಅಷ್ಟೊಂದು ದುಡ್ಡು ಸಹ ಅವ್ರ ಹತ್ರ ಇಲ್ಲ ಈ ರೀತಿಯೆಲ್ಲ ತೊಂದರೆ ಇರ್ತದೆ ಅವ್ರಿಗೆ ಆದ್ದರಿಂದ ತಾವು ಏನು ಈ ಗೌರ್ಮೆಂಟ್ ಆಸ್ಪೆಟ್ಲುಗಳು ನನ್ನ ಪ್ರಕಾರ ನಾನು ಪ್ರೈವೇಟ್ ಆಸ್ಪೆಟ್ಲ್ಗೋ ಪ್ರೈವೇಟ್ ಆಸ್ಪೆಟ್ಲ್ಗಳಲ್ಲೆಲ್ಲ ಫೆಸಿಲಿಟಿ ಇರುತ್ತೆ ದುಡ್ಡಿದ್ದರೆ ಎಲ್ಲ ಸಹ ಮಾಡ್ಬೋದು ಗೌರ್ಮೆಂಟ್ ಆಸ್ಪೆಟ್ಲುಗಳು ಅಂತಲ್ಲ ಬೇರೆ ಕಡೆ ಈಗ ನೀವು ಪ್ರೈವೇಟ್ ಆಸ್ಪೆಟ್ಲ್ಗಳಲ್ಲಿ ಎಲ್ಲ ಸಿ ಎಲ್ಲ ಥರದ ಫೆಸಿಲಿಟೀಸ್ ಇರುತ್ತೆ ಬಟ್ ದುಡ್ಡು ಕೊಡಬೇಕು ಅಲ್ವ ಆ ರೀತಿ ಆದಾಗ ಏನು ಇದೇ ಮೆಡಿಸಿನ್ಸ್ಗಳು ನಮಗೆ ಎಮರ್ಜೆನ್ಸಿ ಬೇಕು ಅಂತಂದಾಗ ಒಂದೊಂದ್ಸರಿ ಟ್ಯಾಬ್ಲೆಟ್ಗಳೇ ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿ ಸಿಗುವುದಿಲ್ಲ ಅಲ್ವ ಇನ್ನೂ ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನ ಎಲ್ಲಿಂದ ತರೋಕ್ಕಾಗ್ತದೆ ಹೇಳಿ ಮೆಡಿಕಲಿಂದ ತರೋದಕ್ಕೆ ನಮಗೆ ದುಡ್ಡಿಲ್ಲ ಗೌರ್ಮೆಂಟ್ ಆಸ್ಪೆಟ್ಲುಗಳಲ್ಲಿ ಏನಪ್ಪಾ ಈವಾಗ ಫ್ರೀ ಏನು ಡಾಕ್ಯುಮೆಂಟುಗಳು ಈಸ್ಕೊಂಡು ಫ್ರೀ ಇದು ಅಂತ ಹೇಳ್ತಾರೆ ಅಲ್ಲಿ ಅರ್ಧ ದುಡ್ಡು ಸಹ ಕಟ್ಟಿಸ್ಕೊಳ್ತಾರೆ ಎಂತ ಸಹ ಮಾಡುವುದಿಲ್ಲ ಅವರು ಅಲ್ಲಿ ಹೌದಲ್ವ ತುಂಬ ತೊಂದರೆ ಇರ್ತದೆ ಅದರಲ್ಲಿ ನಮಗೆ ನನ್ನ ಪ್ರಕಾರ ಏನಪ್ಪಾ ಅಂತ ಅಂದ್ರೆ ಆಸ್ಪತ್ರೆ ವಿಚಾರದಲ್ಲಿ ಆಸ್ಪತ್ರೆಯಲ್ಲಿ ಅಂತ ಬಂದಾಗ ತುಂಬ ಫೆಸಿಲಿಟೀಸ್ಗಳು ಸಿಗುವುದಿಲ್ಲ ಪೇಸೆಂಟ್ಗಳಿಗೆ ತುಂಬ ಪೆಸಿಲಿಟೀಸ್ಗಳು ಸಿಗೋದಿಲ್ಲ ಚಿಕಿತ್ಸೆ ಈಗ ನಮ್ಗೇನು ಮೆಡಿಸನ್ಸು ಟ್ಯಾಬ್ಲೆಟ್ಸು ಇಂಜೆಕ್ಷನ್ನು ಈ ರೀತಿ ಅಂತ ಎಲ್ಲ ಬಂದಾಗ ನಮಗೆ ಪ್ರೊವೈಡ್ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ಗೆ ಐವತ್ತು ಪರ್ಸೆಂಟ್ ಇರುವುದಿಲ್ಲ ತುಂಬ ಜನಕ್ಕೆ ಎಷ್ಟು ತೊಂದರೆ ಅನುಭವಿಸಿದ್ದಾರೆ ಅಂದರೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಆ ರೀತಿ ಸಿಚುವೇಶನ್ಗೆಲ್ಲ ಹೋಗಿದೆ ಹೋಗಿ ಎಲ್ಲ ಅನುಭವಿಸಿ ಜನರು ಕಷ್ಟ ಪಟ್ಟಿದ್ದಾರೆ ಅಲ್ವ ಇದೆಲ್ಲ ನೀವು ನೈಜ ಘಟನೆಗಳಿವೆಲ್ಲ ಕಣ್ಣಾರೆ ನೋಡಿರ್ತೀರಾ ನಿಮ್ಮ ಕಣ್ಣು ಮುಂದೆಯೇ ಇವೇ ಏನೇನು ನಡಿತಾಯಿದೆ ಈ ಇಡೀ ಜಗತ್ತಲ್ಲಿ

ಇನ್ನೊಂದೇನಪ್ಪಾ ಅಂತ ಅಂದ್ರೆ ಡಾಕ್ಟರ್ಸ್ಗಳು ಆಸ್ಪಿಟಲ್ಗಳಲ್ಲಿ ಒಬ್ಬರೇ ಇರೋದು ಎಲ್ಲರೂ ಒಬ್ಬರಿಗೇ ತೋರಿಸಬೇಕು ಅಂತಂದಾಗ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಅಲ್ವ ಒಬ್ಬರೇ ಎಲ್ಲ ಅವರೊಬ್ರಿಗೆ ಲೈನಲ್ಲಿ ನಿಂತ್ಕೊಳ್ಬೇಕು ತುಂಬ ಜನ ಇರ್ತಾರೆ ಅವರು ಅಲ್ಲಿ ತನ ತೋರಿಸೋ ತನಕ ಎಷ್ಟೊತ್ತು ತನಕ ಲೈನಲ್ಲಿ ಇರ್ತಾರೆ ಹೇಳಿ ಈ ರೀತಿಯೆಲ್ಲ ತೊಂದರೆ ಆಗ್ತದೆ ಅಂತ ನಾನು ಏನು ಬಟ್ಟು ಅವರು ಕಂಪ್ಲೀಟಾಗಿ ಈ ನಮ್ಮ ಈ ಮೆಡಿಸನ್ಸು ಟ್ರೀಟ್ಮೆಂಟ್ಸು ಏನೇನಿದೆ ಆ ಸವಲತ್ತುಗಳೆಲ್ಲ ಚೆನ್ನಾಗಿ ಸಿಗ್ಬೇಕು ಪ್ರೈವೇಟ್ ಆಸ್ಪೆಟಲ್ಲಾದ್ರೂ ಆಗಲಿ ಗೌರ್ಮೆಂಟ್ ಆಸ್ಪೆಟಲ್ಲಾದ್ರೂ ಆಗಲಿ ಅಲ್ವ ನಾವು ಪ್ರೈವೇಟ್ ಆಸ್ಪೆಟಲ್ ಅಂತ ಏನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಆಸ್ಪೆಟ್ಲ್ಗಳು ಅಂತೂ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಲ್ವ ನಮಗೆ ಆ ಟೈಮಲ್ಲಿ ನಮಗೇನು ಚಿಕಿತ್ಸೆ ಫಲಕಾರಿ ಆಗಬೇಕು ಅಷ್ಟೇ ಅಲ್ವ ಚಿಕಿತ್ಸೆ ಫಲಕಾರಿಯಾಗದೇ ಸಾವನ್ನಪ್ಪಬಾರದು ಸಾವನಪ್ಪಿದ್ದಾರೆ ಈ ಥರಯೆಲ್ಲ ವಿಷಯಗಳನ್ನು ಕೇಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂತ ಅಂದ್ರೆ ಆಲ್ರೆಡಿ ಎಲ್ಲ ಗೊತ್ತಿರ್ತದೆ ಅಂದ್ಕೊಳ್ತೀನಿ ನಿಮಗೆ ಈ ರೀತಿಯೆಲ್ಲ ನಡಿತದೆ ನಮ್ಮ ಇನ್ನೂ ಹೇಳ್ಬೇಕಂದ್ರೆ ನಮ್ಮೂರಿನ ಪಕ್ಕ ಗೌರ್ಮೆಂಟ್ ಆಸ್ಪಿಟಲ್ ಇದೆ ಅಲ್ಲಿ ಡಾಕ್ಟರ್ಸ್ ಒಬ್ಬರೇ ಬರೋದು ಎಷ್ಟೊಂದು ತುಂಬ ಜನ ಇರ್ತಾರೆ ಒಬ್ಬರೇ ಎಲ್ಲ ಕಡೆ ತೋರಿಸಬೇಕು ಅಂದರೆ ಎಷ್ಟು ಕಷ್ಟ ಅವ್ರಿಗೆ ತುಂಬ ಸೀರಿಯಸ್ಸಾಗಿರ್ತದೆ ಅವರೊಬ್ರಿಗೆ ಅಂತಲ್ಲ ಆ ಟೈಮಲ್ಲಿ ಮೂರು ಜನರಿಂದ ನಾಲ್ಕು ಜನರಿಗೆ ಸೀರಿಯಸ್ ಆಗ್ತದೆ ಆ ಟೈಮಲ್ಲಿ ಎಂತ ಮಾಡುವುದು ಆಗ ಅದಕ್ಕೆ ಬೇಕಾಗ್ತದೆ ಅಲ್ವ ಓಕೆ